ನಾನೊಂದು ಫ್ಯಾಕ್ಟ್ರಿಗೆ ಹೋಗಿದ್ದೆ ಫ್ಯಾಕ್ಟ್ರಿ ಹೋದಾಗ ನನಗೊಂದು ಕೆಲಸ ಕೊಟ್ಟಿದ್ರು ಯಾವ ಕೆಲ್ಸ ಅಂದ್ರ ಅಲ್ಲಿ ಕೆಲಸ ಅನ್ನೋದೆ ನಂಗೊತ್ತಿರ್ಲಿಲ್ಲ ಆದರೂ ಮಾಡ್ಬೇಕನ್ನೋದು ಒಂದು ಛಲ ಇತ್ತು ಹೋದೆ ಬೆಂಗಳೂರು ಇಂದ ಹೊಸಪೇಟೆ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ಕೆಲಸ ಅನ್ನೋದೆ ಗೊತ್ತಿರ್ಲಿಲ್ಲ ಅಲ್ಲಿ ಕೆಲ್ಸಕ್ಕೆ ಬರ್ತೀಯಾ ಅಂತ ಕರ್ದ್ರು ಹೋಗಿದ್ದೆ ಅಲ್ಲಿ ಅ ಟ್ರೈನಿಂಗ್ ಕೊಡ್ತೀನಂದ್ರು ಅವ್ರು ಏನು ಟ್ರೈನಿಂಗ್ ಅಂತ ಹೋಗಿದ್ವಿ ಈ ಥರ ಎಲ್ಲ ಟ್ರೈನಿಂಗ್ ಕೊಡ್ತೀವಿ ಅಮ್ಮ ಹಿಂಗೆ ಕಲಿಬೇಕು ಅಂದಿದ್ರು ಆಯ್ತು ಓಕೆ ಅಂತ ನಾನು ಹೇಳಿದ್ದೆ ಆಯ್ತು ಓಕೆ ಅಂದ್ಬಿಟ್ಟು ಅವರು ಹೊಲಿಬೇಕು ಮಿಷನ್ ತುಳಿಯೋಕೆ ಹಚ್ಚಿದ್ರು ನಂಗೆ ಮಿಷನ್ ಬರಂಗಿಲ್ಲ ಅಂತ ನಾವು ಬಂದ್ವಿ ಆಯಿತು ಮತ್ತೇನು ಮಾಡ್ತೀರಮ್ಮ ಅಂದಿದ್ರು ನಾವು ಬೇರೆ ಏನಾದ್ರು ಈಸಿ ಇದ್ದರೆ ಕೊಡಿರಿ ಎಲ್ಪರ್ ಕೆಲಸ ಇದ್ರೆ ಕೊಡಿರಿ ಅಂತಂದಿದ್ವಿ ಆಯ್ತು ಅಂದಿದ್ರು ಹೀಗಾಗಿ ಏನು ಕೆಲಸ ಕೊಟ್ಟಿದ್ರು ಅಂದ್ರೆ ಫಸ್ಟು ರಾಟೆ ಮೇಲಕ್ಕೆ ಮುಂದ್ವರ್ಸಿ ತೊಳೆಯೋದು ಹೀಗೆಲ್ಲ ಹೇಳ್ಕೊಟ್ಟಿದ್ರು ಹೇಳಿ ಕೊಟ್ಟಿದ್ರಲ್ಲ ಅದು ನನಗೆ ಬೇಜಾರಾಯಿತು ಯಾಕಪ್ಪ ಈ ಥರ ಸಂದರ್ಭ ಬಂತು ಬೇರೆಯಷ್ಟು ಬರಲಿಲ್ಲ ಅಂದ್ಕೊಂಡು ಬೇಜಾರಾಯಿತು ಹಾಗಾಗಿ ಅವ್ರು ನೋಡಿಬಿಟ್ಟು ಬೇರೆಯೊಂದು ಕೆಲಸ ಕೊಟ್ಟರು ಕೆಲಸ ಅಂದರೆ ಕಾಲರ್ ಮಾರ್ಕ್ ಮಾಡೋದು ಕಾಲರ್ ಮಾರ್ಕ್ ಮಾಡೋದೆಂದ್ರೆ ಫಸ್ಟ್ ಅವರೆಲ್ಲ ಪಾರ್ಸೆಲ್ ಕಳ್ಸ್ತಾರೆ ಕಾಲರಿಂದು ಸ್ಟಿಚ್ ಹಾಕಿಬಿಟ್ಟು ಬ ಸ್ಟಿಚ್ ಸ್ಟಿಚ್ ಹಾಕಿ ಬರ್ತಾರೆ ಸ್ಟಿಚ್ ಹಾಕಿ ಕಳಿಸ್ಬಿಟ್ಟು ನನಗೆ ಬರುತ್ತೆ ನನಗೆ ಬಂದು ಕಾಲರ್ ಮಾರ್ಕಿಂಗ್ ಅಂತ ಕೊಟ್ರು ಕಾಲರ್ ಮಾರ್ಕ್ ಅಂದ್ರೆ ಸ್ಟೈಟ್ ಕಾಲರ್ ಮಾರ್ಕ್ ಮಾಡೋದು ಬರಲ್ಲ ಫಸ್ಟ್ ಐರನ್ ಮಾಡ್ತಾರೆ ಐರನ್ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತಾರೆಂದ್ರೆ ಕಾಲರ್ ಮಾರ್ಕ್ ಕಾಲರ್ ಮಾರ್ಕ್ ಅಂದ್ರೆ ನನಗೆ ಅದು ಗೊತ್ತೇ ಇದ್ದಿಲ್ಲ ಆಮೇಲೆ ನಮ್ಮ ಸರ್ ಬಂದು ಹೇಳಿದ್ರು ಹೇಳಿದ ಮೇಲೆ ಹೇಗೆ ಮಾಡೋದು ಏನು ಅಂತೆಲ್ಲ ಹೇಳಿದ್ರು ಆಯ್ತು ಸರಿ ಸರ್ ನಾನು ಕಲಿತೀನಿ ಮಾಡ್ತೀನಿ ಅಂದ್ಕೊಂಡು ಮಾಡಾಕತ್ತಿದ್ದೆ ಮಾಡಾಕತ್ತ ಮೇಲೆ ಮಾಡಾಕತ್ತ ಮೇಲೆ ಏನು ಮಾಡೋದು ಒಂದೊಂದು ಕೆಲಸ ಕಲಿಸಿದ್ರು ಆಯ್ತು ಬಿಡು ಮಾಡೋದು ಹೇಗೆ ಕಷ್ಟ ಆದರೂ ಪರವಾಗಿಲ್ಲ ಮಾಡಿದ್ರಾಯ್ತೆಂದು ಕಲಿಸಿದರು ನಾನು ಕಲಿತೆ ಕಲ್ತಿದ್ದನ್ನೆಲ್ಲ ಅದು ಡೈರೆಕ್ಟಾಗಿ ಮಾರ್ಕ್ ಮಾಡೋದಿರ್ಲಿಲ್ಲ ಮತ್ತೆ ಅಲ್ಲಿ ಕಂಪ್ಯೂಟ್ರಿಗೆ ಹೋಗಿ ಅಲ್ಲಿ ಮೆಜರ್ಮೆಂಟ್ ತೆಗೆಸ್ಕೊಂಡು ಬಂದು ಮಾಡಬೇಕಾಗಿತ್ತು ಒಂದು ದಿನ ಅವ್ರು ಬಂದಿದ್ದೇ ಇಲ್ಲ ಏನು ಮಾಡೋದಪ್ಪಾ ಅಂತ ಭಾಳ ತಲೆ ಕೆಡ್ತು ಮತ್ತೊಬ್ಬಾಕೆ ಆಂಟಿ ಇದರಲ್ಲಿ ಇನ್ನೊಬ್ರು ಕಾಲರ್ ಮಾರ್ಕಿಂಗ್ ಅಂತ ಇದ್ದರು ಅಲ್ಲೋಗಿ ಅವರ ಹತ್ರ ಮೆಜರ್ಮೆಂಟ್ ಕೇಳ್ಕೊಂಡ್ರು ಅವರು ಕೊಡಲೇ ಇಲ್ಲ ಎಷ್ಟೊತ್ತಿನ ಮೇಲೆ ಕೊಟ್ಟರು ನಮ್ಮ ಸರ್ ಬೈಯ್ಯಾಕತ್ತಿದ್ರು ಏನು ಮಾಡೋದಂತ ನಂಗೆ ಬೇಜಾರಾಗಿ ಸುಮ್ಮನೆ ಕೂತಿದ್ದೆ ಮತ್ತೆ ಬಂದು ಇನ್ನೊಬ್ಬರು ಮೇಡಮ್ ಇದ್ದರು ಅವ್ರು ಬಂದು ನಾನು ಎಲ್ಲ ಹೇಳ್ತೀನಿ ಬಾ ಅಂತ ಕರ್ಕೊಂಡೋಗಿ ಹೇಳಿದ್ರು ಆಯಿತು ಓಕೆ ಮೇಡಮ್ ಅಂದ್ಕೊಂಡು ಕಲಿತೆ ಕಲಿತು ಮಾಡಾಕತ್ತಿ ಮಾಡಾಕ್ಕತ್ತ ಮೇಲೆ ಇನ್ನೊಬ್ಬರು ನಮ್ಮ ಬಗೆಯೋರು ಆಂಟಿ ಇದ್ದರು ಅವ್ರು ಕಾಲರ್ ಐರನ್ ಮಾಡ್ತಿದ್ರು ಅಂದರೆ ಇಸ್ತ್ರಿ ಮಾಡ್ತಿದ್ರು ಇಸ್ತ್ರಿ ಮಾಡ್ಬಿಟ್ಟು ಆಮೇಲೆ ನನಗೆ ಮಾಡ್ತಿದ್ರು ನನಗೆ ಬಂದು ಮಾಡ್ತಿದ್ರಲ್ಲ ಅವರು ಒಂದಿನ ಬರಲೇ ಇಲ್ಲ ನನಗೆ ಬೇಜಾರಾಗಿ ಬಿಡ್ತು ಏನಪ್ಪ ತಾಸಿಗೆ ನೂರು ನೂರಿಪ್ಪತ್ತು ಪೀಸ್ ಕೊಡಬೇಕು ಇವ್ರು ನೋಡಿದರೆ ಬಂದೇ ಇಲ್ಲ ಅಂದ್ಕೊಂಡು ಏನು ಮಾಡೋದು ಅಂದ್ಕೊಂಡು ಸುಮ್ಮನೆ ಬೇಜಾರಾಗಿ ಕೂತಿದ್ದೆ ಮತ್ತು ನಮ್ಮ ಸರ್ ಏನಿಲ್ಲಮ್ಮ ಎರಡು ಕೆಲಸ ನೀವೇ ಮಾಡ್ಬೇಕೆಂದರು ಸರ್ ಹೇಗೆ ಮಾಡೋದು ಸರ್ ಅಂದು ಫಸ್ಟ್ ಕಾಲರ್ ಐರನ್ ಮಾಡಿಕೊಂಡು ಆಮೇಲೆ ಮಾರ್ಕ್ ಮಾಡಿಕೋ ಅಂದರು ಆಯ್ತು ಬಿಡು ಕಷ್ಟ ಬಂದ್ಬಿಟ್ವಿ ಅಂದಮೇಲೆ ಎಲ್ಲವೂ ಅನುಭವಿಸಬೇಕಲ್ಲ ಅಂದ್ಕೊಂಡು ಏನು ಮಾಡಿದ್ವಿ ಅಂದ್ರೆ ಮೊದಲು ಕಾಲರ್ ಇಸ್ತ್ರಿ ಮಾಡಿಕೊಂಡ್ವಿ ಇಸ್ತ್ರಿ ಮಾಡಿಕೊಂಡು ಆಮೇಲೆ ಐರನ್ ಇದು ಮಾರ್ಕ್ ಮಾಡ್ತಿದ್ದೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಪಾರ್ಸೆಲ್ ಕಳಿಸ್ತಿದ್ದೆ ಪಾರ್ಸೆಲ್ ತಾಸಿಗೆ ಒಂದು ನೂರ ಇಪ್ಪತ್ತು ಪೀಸ್ ಕಳಿಸ್ತಿದ್ದೆ ಹಂಗಾಗಿ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಎರ್ಡು ಸಾವಿರ ಎರಡೂವರೆ ಸಾವಿರ ಹೀಗೆ ಪೀಸ್ ಕಳಿಸ್ತಿದ್ದೆ ಆಮೇಲೆ ಕಳ್ಸಿಲ್ಲ ಅಂದ್ಬಿಟ್ಟು ಮತ್ತೆ ಬೇರೆ ವರ್ಕ್ ಕೊಟ್ಟರು ಮತ್ತೇನು ಮಾಡೋದಪ್ಪ ಅಂದ್ಕೊಂಡು ನೋಡಿದೆ ಮತ್ತೇನು ವರ್ಕ್ ಅಂದೆ ಹೀಗಾ ಪ್ರಂಟ್ ಮಾರ್ಕ್ ಮಾಡ್ಬೇಕಮ್ಮ ಅಂದರು ಅಯ್ಯೋ ದೇವರೇ ಅಂದ್ಕೊಂಡು ಆಯ್ತು ಸರ್ ಅಂದ್ಕೊಂಡು ಹೂ ಅಂದೆ ಹೂ ಅಂದ್ಬಿಟ್ಟು ಅದೊಂದು ಮಾರ್ಕ್ ಕಲ್ತ್ಕೊಂಡೆ ಇನ್ನು ಮಾರ್ಕ್ ಕಲ್ತ್ಕೊಂಡೆ ಮಾಡಿದರಾಯ್ತು ಬಿಡು ಅಂದ್ಕೊಂಡು ಮಾಡಿದೆ ಅಷ್ಟು ಎಲ್ಲ ಕಲಿ ಅಂದರು ಕಲಿತೆ ಮಾಡಿದೆ ಮಾಡಿದ್ದಾದ್ಮೇಲೆ ಮತ್ತೆ ಬೇರೆ ಇನ್ನೊಂದು ಕೆಲಸ ಕೊಟ್ಟರು ಒಟಿಯಲ್ಲಿ ಒ ಟಿ ಮಾಡೆಂದರು ಒ ಟಿ ಏನು ಸರ್ ಒ ಟಿ ಮಾಡೋದು ಅಂದೆ ಒ ಟಿ ಮಾಡೆಂದರೆ ಇದನ್ನು ಬಟನ್ ಬಟನ್ ಮ್ಯಾಚಿಂಗ್ ಕೊಡ್ತೀನಮ್ಮ ಅಂದರು ಆಯ್ತು ಬಿಡಿರಿ ಅಂದ್ಕೊಂಡು ಅವ್ರಿಗೆ ಹೇಳಿದ್ದೆ ಏನಾಗಲಿ ಉದ್ಯೋಗ ಅಲ್ಲ ಉದ್ಯೋಗದಾಗೆ ಏನು ಮಾಡ್ಬೇಡಿರಿ ಅಂದ್ಕೊಂಡು ಏನು ಮಾಡಿದೆ ಅವನು ಕೊಟ್ಟರು ಅದನ್ನು ಮಾಡಿದೆ ನೈಟು ಒಂದು ತಾಸಿತ್ತು ಐದು ಗಂಟೆಯಿಂದ ಆರು ಗಂಟೆ ಇತ್ತು ಅದು ಬಟನ್ ಯಾವ ಕಲರ್ ಶರ್ಟಿತ್ತು ಆ ಕಲರ್ ಶರ್ಟಿಗೆ ಬಟನ್ ಮ್ಯಾಚ್ ಮಾಡೋದಿತ್ತು ಇಂಥ ಸಂದರ್ಭಕ್ಕೆಲ್ಲ ನಾವು ಭಾಗಿಯಾಗಿದ್ದೆ ಹಳ್ಳಿ ಇನ್ನೊಂದೇನೆಂದರೆ ನಮಗೆ ಕಷ್ಟ ಅನ್ನೋದೆ ಗೊತ್ತಿರ್ಲಿಲ್ಲ ಕಷ್ಟ ಅಂದರೆ ಗೊತ್ತಿರ್ಲಿಲ್ಲ ಆಮೇಲೆ ನಮ್ಮ ಸರ್ ಬಂದು ಹೀಗೆ ಮಾಡಿದರೆ ಹೀಗೆ ಆಗುತ್ತಮ್ಮ ಅಂದರು ಅವ್ಳಿಗೆ ನಾನು ಅರಿ ವರ್ಕ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ಅರಿ ವರ್ಕ್ ಕ್ಲಾಸ್ ಅಂದರೆ ಈಗ ಬ್ಲೌಸಿಂದು ಡಿಸೈನ್ ಅದು ನನಗೆ ಅದ್ರ ಬಗ್ಗೆನೇ ಗೊತ್ತಿದ್ದಿಲ್ಲ ಏನು ಎತ್ತ ಅದು ಸೂಜಿ ಹೇಗೆ ಬರುತ್ತೆ ದಾರ ಹೇಗೆ ಬರುತ್ತೆ ಅಂತ ಗೊತ್ತಿದ್ದಿಲ್ಲ ಮತ್ತೆ ತಗೊಳ್ಳಿ ನಮ್ಮ ಅಕ್ಕ ಮಾಡಿದ್ದು ಕ್ಲಾಸು ನಮ್ಮ ಅಕ್ಕ ಬಂದು ಹಿಂಗೆ ಮಾಡೀನಿ ಲೆ ಅಂಥೇಳಿದ್ಲು ಆಯ್ತಕ್ಕ ಅಂದ್ಕೊಂಡು ನಾನು ಹೂ ಅಂದಿದ್ದೆ ಹೂ ಅಂದೆ ಅವಳು ನನಗೆ ಅರಿ ವರ್ಕ್ ಹೇಳ್ಕೊಡೋಕೆ ಬಂದ್ಲು ನನಗೆ ಹೇಳ್ಕೊಡೋಕೆ ನನಗೆ ಇಷ್ಟವೇ ಇದ್ದಿಲ್ಲ ಕ್ಲಾಸು ಆದ್ರೂ ನಮ್ಮ ಅತ್ತೆ ಮಾವ ಎಲ್ಲರು ಹೋಗಿ ಹಚ್ಬಂದ್ರು ಅಂತ ಹೋಗಿದ್ದೆ ನಾನು ಅಲ್ಲಿ ಹೋದ ಟೈಮಲ್ಲಿ ಹೀಗೆ ಕಲಿಸ್ಬೇಕು ಅಂದಳು ನನಗೆ ಬರಲೇ ಇಲ್ಲ ಕೆಲಸ ಆಮೇಲೆ ಒಂದಿನ ಕುಳಿತೆ ಎರ್ಡು ದಿನ ಕುಳಿತೆ ಮೂರು ದಿನ ಕುಳಿತೆ ನಾಲ್ಕು ದಿನ ಕುಳಿತೆ ನಾಲ್ಕನೇ ದಿನ ಐದನೇ ದಿನಕ್ಕೆ ಬಂತು ಹೇಗಪ್ಪ ಅಂತಂದು ನಮ್ಮ ಅಕ್ಕ ಹೇಳ್ಕೊಟ್ಟಳು ಈ ಥರ ಮಾಡಿದರೆ ಈ ಥರ ಬರುತ್ತೆ ಈ ಥರ ಮುಂದೆ ಹೆಲ್ಪ್ ಆಗುತ್ತೆ ಅಂದಳು ಆಯ್ತು ಓಕೆ ಅಂ ದ್ಕೊಂಡು ನಾನು ಏನು ಮಾಡಿದೆ ನಮ್ಮ ಅಕ್ಕ ಹೇಳಿದೆ ನನಗೆ ಕಲಿಸು ಅಂತ ಹೇಳಿದೆ ಮತ್ತೆ ಆಕೆ ಒಂದು ಉದಾರಣೆ ಹೇಳ್ಕೊಟ್ಟಳು ಅರಿ ವರ್ಕ್ ಅಂತ ಮತ್ತೆ ಕಲಿತೆ ಕಲಿತೆ ಕಲಿತೆ ನನಗೆ ಇಂಟ್ರಸ್ಟ್ ಬಂತು ಅದರ ಬಗ್ಗೆ ಇಂಟ್ರಸ್ಟ್ ಬಂದು ಮತ್ತೇನು ಮಾಡಿದೆ ನಾನು ಕಲಿತೆ ಪೂರಿ ಪೂರ್ತಿ ಕಲಿತು ಮತ್ತೆ ಬ್ಲೌಸ್ ಹಾಕಿಕೊಟ್ಟೆ ಬೇರೆಯವ್ರ ಮಂದಿಗೆ ಬ್ಲೌಸ್ ಹಾಕಿಕೊಟ್ಟೆ ಅವರು ಚೆನ್ನಾಗೈತೆ ಚೆನ್ನಾಗೈತೆ ಅಂದ್ರು ಮತ್ತೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಸ್ವಂತ ಅಲ್ಲ ಇನ್ನೊಬ್ಬರು ಮೇಡಮಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಅವರು ನನಗೆ ಪೇಮೆಂಟ್ ಹೈ ಕೊಟ್ತಿದ್ರು ನಾನು ಹುಡುಗಿರು ಇಷ್ಟು ಹತ್ತು ಜನ ಇಪ್ಪತ್ತು ಜನ ಹೀಗೆ ಗ್ರೂಪ್ ಮಾಡ್ತಿದ್ದೆ ನಾವು ಗ್ರೂಪ್ ಮಾಡ್ಬಿಟ್ಟು ಈ ಥರ ಕ್ಲಾಸ್ ಮಾಡ್ತಿದ್ವಿ ಆ ಕ್ಲಾಸ್ ಮಾಡಿದಾಗ ನನಗೆ ಒಂಥರಾ ಉದ್ಯೋಗದ್ದು ಇದು ಸಿಗ್ತು ನಾನು ಕಷ್ಟಪಟ್ಟಿದ್ದಕ್ಕೂ ಒಂಥರಾ ಚಲೋ ಸಿಗ್ತು ಅಂದ್ಕೊಂಡು ನಾನು ಏನು ಮಾಡಿದೆ ಹತ್ತು ಮಂದಿ ಹೀಗೆ ಹದಿನೈದು ಮಂದಿ ಬ್ಯಾಚ್ ಮಾಡುತ್ತಿದ್ವಿ ಬ್ಯಾಚ್ ಮಾಡಿ ಅವರಿಗೆ ಆರಿ ವರ್ಕ್ ಅಂತ ಹೇಳ್ಕೊಡ್ತಿದ್ದೆ ಹೇಳ್ಕೊಟ್ಟು ಅವರಿಗೆ ಎಂಥ ಡಿಸೈನ್ ಬೇಕು ಎಂಥ ಸಂದರ್ಭದೊಳ್ಗೆ ಯಾವ ಥರ ಲಾಭ ಆಗುತ್ತೆ ಅಂತ ನಾನು ಹೇಳಿದೆ ಈಗ ನೀವು ಎರ್ಡು ಸಾವಿರ ರೂಪಾಯಿ ಹೀಗೆ ಕೊಟ್ಟು ಕಲಿತ್ರಿ ಅಂದ್ರ ಮುಂದೆ ನೀವು ನಿಮ್ದು ಏನಿದೆ ಅಡಚಣೆ ಇತ್ತು ಅಂಥ ಪರಿಸ್ಥಿತಿ ಭಾಳ ಇತ್ತು ಅಂದ್ರ ನಿಮ್ಮದು ನೀವು ಹಾಕ್ಕೊಳ್ಬೋದು ಇಲ್ಲ ಬೇರೆಯವರಿಗೆ ಹಾಕ್ಕೊಟ್ಟರೆ ಇಷ್ಟು ಸಿಟಿ ಒಳಗೆ ಐದು ಸಾವಿರ ಹೀಗೆ ತಗೊಂಡ್ರೆ ನಾವು ಏನು ಮಾಡ್ಬೇಕು ಒಂದು ಎರಡು ಸಾವಿರ ಹೀಗೆ ತಗೊಂಡರೆ ನಮ್ಮ ಕಡೆಗೆ ಬರ್ತಾರೆ ಕಸ್ಟಮರ್ ಅಂದ್ಕೊಂಡು ನಾವು ಈ ಥರ ಎಲ್ಲ ಹೇಳ್ಕೊಡ್ತಿದ್ದೆ ನಮ್ಮ ಫ್ರೆಂಡಿಗೆ ನಾನು ಕ್ಲಾಸನ್ನು ಮಾಡಿದ್ದೆ ಈ ಥರ ಮಾಡಿದರೆ ಸಿಟಿ ಒಳಗೆಲ್ಲ ಜಾಸ್ತಿಯೆಲ್ಲ ರೇಟು ಹಳ್ಳಿ ಒಳಗೆ ಡಿಮ್ಯಾಂಡ್ ಮಾಡ್ತಿದ್ದರು ಹಳ್ಳಿ ಒಳಗೆ ಸರಿ ಆಗಲ್ಲ ಅಂದ್ಬಿಟ್ಟು ಏನು ಮಾಡಿದರು ಹಳ್ಳಿ ಒಳಗೆ ಹಾಕ್ತಿದ್ದಿಲ್ಲ ಹಾಗಾಗಿ ಎಲ್ಲ ಸಿಟಿ ಒಳಗೆಲ್ಲ ಕ್ಲಾಸ್ ಅವೆಲ್ಲ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಕ್ಕೇತಿ ಹಿಂಗೆ ಯಾವ ಥರ ಡಿಸೈನ್ ಹಾಕಿದರೆ ಯಾವ ರೇಟಿಲ್ಲ ಯಾವ ಥರ ಹಾಕಿದರೆ ಯಾವ ರೇಟಿಲ್ಲ ಅನ್ನೋದು ಈಗ ಗೊತ್ತಾಗುತ್ತೆ ಅವರಿಗೆ ಹಾಗಾಗಿ ಮತ್ತೆ ನಮ್ಮನೆಯವರು ಒಂದು ಉದ್ಯೋಗ ಮಾಡ್ತಾರೆ ಅವರು ವೆಲ್ಡಿಂಗ್ ಶಾಪ್ ಹಾಕ್ಯಾರೆ ಮನೆಯವರು ಅವರು ಅವ್ರಿಗೆ ಯಾವ ಥರ ಲಾಭ ಸಂದರ್ಭದೊಳಗೆ ಇದಾಗುತ್ತೆ ಅಂದರೆ ಅವರು ಕೆ ಜಿ ಗಟ್ಲೆ ತಂದು ಮಾರ್ತಾರೆ ಕೆ ಜಿ ಗಟ್ಟಲೆ ತಂದು ಅದನ್ನು ಅವರು ಮಿಚುನ್ಕಿ ಈ ಥರ ಮೆಟ್ಲಿಂದು ಆಮೇಲೆ ಮನೆಗೆಲ್ಲ ತಗಡು ಹಾಕೋದು ಈ ಥರ ಎಲ್ಲ ಮಾಡಿದ್ರು ಅವರಿಗೆ ಲಾಭ ಆಗುತ್ತೆ ಅವ್ರ ಲಾಭ ಹೇಗೆಂದ್ರೆ ಈಗ ಹೋಲ್ಸೇಲ್ ಆಗಿ ತಂದ್ರೆ ಅವರಿಗೆ ಸಪ್ರೇಟ್ ಆಗಿ ಇಲ್ಲಿ ಕೆ ಜಿ ಗಂಟಿ ಮಾರಿದ್ರೆ ಲಾಭ ಆಗುತ್ತೆ ಇಲ್ಲ ಅಂದ್ರೆ ಅವರೇ ಕೆ ಜಿ ಗಟ್ಟಲೆ ತಂದು ಇಲ್ಲಿ ಕೆ ಜಿ ಗಟ್ಟಲೆ ಅಂದರೆ ಅವರಿಗೆ ಏನು ಲಾಭ ಆಗಲ್ಲ ಅಂಥದ್ದು ಅದರೊಳಗೆ ಮತ್ತೆ ಅವರು ಅಣ್ಣ ಹೀಗೆ ಮಾಡಿದರೆ ಹೀಗೆ ಆಗುತ್ತೆ ಅಂದ್ಕೊಂಡು ಅವರು ವೆಲ್ಡಿಂಗ್ ಶಾಪ್ ಹಾಕಿದರು ಅಂಗಡಿ ಹಾಕಿದರು ಎಲ್ಲ ತೆಗೆದ್ರು ತೆಗೆದು ಈ ರೀತಿ ವೆಲ್ಡಿಂಗ್ ಮಾಡಿದ್ರೆ ಈ ಥರ ಮೆಟ್ಟಿಲು ಮಾಡಿದ್ರೆ ಈ ಥರ ಲಾಭ ಆಗುತ್ತೆ ಈ ಥರ ಮೆಟ್ಟಿಲು ಮಾಡಿದರೆ ಈ ಥರ ಇದಾಗುತ್ತೆ ಅಂತೇಳಿದ್ರು ಅಮೇಲೆ ತಗಡು ಅವನ್ನೆಲ್ಲ ಹಾಕೋಕೆ ಕಲಿತ್ರು ತಗಡು ಇಷ್ಟು ತಗಡು ಹಾಕಿದರೆ ಇಷ್ಟು ಮೊಳೆ ಬೇಕು ಇಷ್ಟು ಹೋಲ್ ಹಾಕಿದ್ರೆ ಇಷ್ಟು ಮೊಳೆ ಹಾಕಿದ್ರೆ ಇಷ್ಟು ಲಾಭ ಆಗುತ್ತೆ ಇಷ್ಟು ಲಾಸ್ ಆಗುತ್ತೆ ಅನ್ನೋದ್ರ ಲಾಭ ನಷ್ಟ ಅನ್ನೋದೆಲ್ಲ ಅವರಿಗೆ ಗೊತ್ತಾಯಿತು ನಮಗೂ ಗೊತ್ತಾಯಿತು ಮತ್ತೊಂದು ದಿನ ಏನು ಮಾಡಿದೆವು ಅಂದ್ರೆ ನಮ್ಮಕ್ಕ ಆಕೆಯೂ ಟೀಚರ್ ಇದ್ದಳು ಟೀಚರ್ ಇದ್ದಾಗ ಅವ್ಳಿಗೆ ಭಾಳ ಕಷ್ಟ ಇತ್ತು ಟೀಚರ್ ಹೋಗೋಕೆ ಹೇಗೆ ಮಾಡೋದು ಅಂತ ಎಲ್ಲ ಬಿಟ್ಟು ಮತ್ತೆ ಬೇರೆ ಕೆಲ್ಸಕ್ಕೆ ನಮ್ಮಕ್ಕ ಬೇರೆ ಕೆಲ್ಸಕ್ಕೆ ಹೋದರೆ ಅವರು

ರಜೆ ಹಾಕಿದಳು ಮೂರನೇ ದಿನಕ್ಕೆ ಹೋದಳು ಸರ್ ನನಗೆ ಹೀಗೆ ಪೇಮೆಂಟ್ ಕೊಡೋವಲ್ರಿ ನಾನು ಕೆಲ್ಸಕ್ಕೆ ಏನು ಮಾಡಿರಿ ಇಷ್ಟು ದಿನ ಎರಡು ವರ್ಷ ಆಯ್ತು ಕೆಲ್ಸಕ್ಕೆ ಬಂದು ಪೇಮೆಂಟೆ ಕೊಡವಲ್ರಿ ಸರ್ ಅಂತ ಅಂದು ಕೇಳಿದ್ರೆ ನೀನು ಬಂದೆ ಇಲ್ಲಮ್ಮ ಅಂತಂದು ಅವಳಿಗೆ ಮೋಸ ಮಾಡಿ ಎಷ್ಟು ಒಂದು ಎರಡು ವರ್ಷ ದುಡಿದಳು ಅವಳು ಕೆಲ್ಸಕ್ಕೆ ದುಡಿದ್ರೂ ಪೇಮೆಂಟೆ ಕೊಡಲಿಲ್ಲ ಹಾಗಾಗಿ ಏನು ಮಾಡಿದರು ಆಯ್ತು ಬಿಡು ಅಂದ್ಕೊಂಡು ಬೇಜಾರಲ್ಲಿ ಇದ್ದರು ಹಂಗೆ ನಾವು ಉದ್ಯೋಗ ಮಾಡ್ಕೊಂಡು ಮಾಡ್ಕೊಂತ ಕ್ಲಾಸ್ ಎಲ್ಲ ಮಾಡಿ ನಾವೊಂದು ಲಾಭ ಹೆಂಗೆ ತಗೊಳ್ತ ನಾವು ಬಂದ್ವಿ ತಮ್ಮ ನಮ್ಮ ತಮ್ಮನೂ ಇದು ಮಾಡ್ತಿದ್ದ ಅವನು ಹಮಾಲಿ ಅಂತ ಇದು ನಮ್ಮ ಅಪ್ಪಾಜಿ ಕಲಿತಿದ್ರು ಅದ್ರ ಬದಲಿಗೆ ನಮ್ಮ ತಮ್ಮ ಮಾಡಾಕತ್ನ ಅವಾಗ ಎಂಥ ಸಂದರ್ಭ ಬಂದರೂನು ಕಷ್ಟ ಅಂದ್ರೆ ಗೊತ್ತಿದಿಲ್ಲ ನಮ್ಮಪ್ಪ ಕಷ್ಟವೇ ತೋರಿಸಿದ್ದಿಲ್ಲ ನಮ್ಮ ಇಬ್ಬರಿಗೂ ನಮ್ಮಲ್ಲಿ ಹ್ಯಾಂಗರ ಮಾಡಿ ಅವನು ದುಡಿಬೇಕು ಅನ್ನುವ ಛಲ ಬಂತು ಅವಾಗ ನಾನು ದುಡಿಯಕತಿದ್ನ ಹಿಂಗೆ ಹಿಂಗೆ ಮಾಡಿದರೆ ಹೆಂಗೆ ಆಗುತ್ತೆ ಹಿಂಗೆ ಉದ್ಯೋಗ ಮಾಡಿದರೆ ಯಾವ ಥರ ಇದಾಗುತ್ತೆ ಅಂದ್ಕೊಂಡು ಮಾಡಿದರು ಅವನು ಭಾಳ ಕಷ್ಟಾಗಿತ್ತು ಅವು ಹೇಗೆ ಕಷ್ಟಯಿತ್ತು ಅಂದ್ರೆ ಉದ್ಯೋಗನೇ ಬರ್ತಿದಿಲ್ಲ ಹಿಂಗೆ ಮಾಡಿದರೆ ಹೆಂಗೆ ಬರುತ್ತೆ ಹಿಂಗೆ ಮಾಡಿದರೆ ಹೆಂಗೆ ಬರುತ್ತೆ ಅವ್ನಿಗೆ ಗೊತ್ತೇ ಇದ್ದಿಲ್ಲ ಆಮೇಲೆ ಅವನು ಹಮಾಲಿ ಮಾಡಿದರೆ ಹಿಂಗೆ ಮಾ ಒಂದು ಚೀಲ ಹಿಂಗೆ ಹೊತ್ತರೆ ಇಷ್ಟು ಬರುತ್ತೆ ಇಷ್ಟುಇದರೊಳಗೆ ಇಷ್ಟು ಚೀಲ ಹೊತ್ತರೆ ಎಷ್ಟು ಬರುತ್ತೆ ಎಷ್ಟು ಲಾಭ ಆಗುತ್ತೆ ಎಷ್ಟು ಲುಕ್ಸಾನು ಆಗುತ್ತೆ ಅನ್ನೋದೆಲ್ಲ ನೋಡಿದರೆ ಹಳ್ಳಿ ಅವಾಗ ಭಾಳ ಕಷ್ಟಾಗಿತ್ತು ಯಾಕೆಂದ್ರೆ ಅವನು ಏನು ಮಾಡೋಕೂ ಬರ್ತಿದಿಲ್ಲ ಆದರೂ ಹ್ಯಾಂಗನ ಮಾಡಿ ಕಲಿತ ಕಲ್ತು ಹಿಂಗೆ ಮಾಡಿದರೆ ಹೆಂಗೆ ಆಗುತ್ತೆ ಅಂದ್ಕೊಂಡು ಕಷ್ಟಾಗಲಿ ಮಾಡಿ ಅವನು ಲಾಭ ತೆಗಿತಿದ್ದ ಎಂಥ ಸಂದರ್ಭ ಬಂದರೂನು ಅವನು ಮೂಟೆ ಹೊತ್ತು ನಿಭಾಯಿಸ್ತಿದ್ದ ನಿಭಾಯಿಸಿ ನಿಭಾಯಿಸಿ ಓ ಕೆಲಸ ಮಾಡ್ಕೊಂತ ಮಾಡ್ಕೊಂತ ಅವನು ಉದ್ಯೋಗದೊಳಗಿದ್ದು ಏನೇ ಕಷ್ಟ ಬಂದರೂನು ನಿಭಾಯಿಸ್ತಿದ್ದ ನಿಭಾಯಿಸಿ ಅವನಿಗೆ ಒಂದು ಉದ್ಯೋಗ ಅಂತ ಆದಮೇಲೆ ಇನ್ನೊಬ್ಬರಿಗೆ ಅದೇ ಉದ್ಯೋಗನ ಅವನು ಹೇಳ್ಕೊಟ್ಟು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಹಿಂಗೆ ಮಾಡಿದರೆ ಹಿಂಗೆ ಇಲ್ಲ ಯಾವ ಥರ ಲಾಭ ಆಗುತ್ತೆ ಯಾವ ಥರ ಕಷ್ಟದಾಗ ನಿರ್ಧರಿಸ್ಬೇಕೆನ್ನೋದು ಅವರಿಗೆ ಹೇಳ್ಕೊಟ್ಟ ಕಷ್ಟ ಎಲ್ಲವೂ ಈಸಿ ಅಂತ ಬರಂಗಿಲ್ಲ ಎಲ್ಲ ಕಷ್ಟವೇ ಬರುತ್ತೆ ಕಷ್ಟ ಅಂತ ಬಂದ್ಮೇಲೆ ಅದನ್ನು ಕೈ ಬಿಟ್ರೆ ಇದೇ ಆಗಿಬಿಡುತ್ತೆ ಹಾಗಾಗಿ ಅದಷ್ಟು ಏನಪ್ಪ ಅಂದ್ರೆ ಚಲೋತ್ನಾಗ ಮಾಡಿದರೆ ನಮ್ಗೆ ಲಾಭ ಬರುತ್ತೆ ಇಲ್ಲ ಅಂದ್ರೆ ಏನು ಮಾಡೋಕೆ ಬರಲ್ಲ ಅನ್ಕೊಂಡು ಕೂತ್ಕೊಂಡೆ ಅಂದ್ರೆ ಏನೂ ಬರೋದೇ ಇಲ್ಲ ಯಾವ್ದೇ ಆಗಲಿ ಉದ್ಯೋಗ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಕಷ್ಟದೊಳಗೂನು ನಿರ್ಧರಿಸುತ್ತೆ ಬರೇ ಕ ಕಷ್ಟ ಬೇಡ ಸುಖ ಇರಲಿ ನಮಗೆ ಜೀವನದೊಳಗೆ ಅಂದ್ರೆ ಏನು ಸಿಗಲ್ಲ ಕಷ್ಟ ಸುಖ ಎಲ್ಲ ಇದ್ರೇನೆ ಉದ್ಯೋಗ ಮಾಡೋಕೆ ಸಾಧ್ಯ